ನಮ್ಮ ಭಾರತ ದೇಶ ಸ್ವಚ್ಛವಾಗಿದ್ದಷ್ಟು ಅದು ನಮ್ಮ ಪ್ರಜೆಗಳಿಗೆ ಒಂದು ಖುಷಿಯಾಗಿರುವ ವಿಷಯ ಅಂತ ಹೇಳ್ಬೋದು ಮತ್ತು ಸ್ವಚ್ಛ ಭಾರತ್ ಅಭಿಯಾನ ಏನಕ್ಕೇ ಸ್ಟಾಟ್ ಮಾಡಿದ್ರು ಸರ್ಕಾರದವ್ರು ಅಂದರೆ ನಮ್ಮ ದೇಶ ತುಂಬ ಸ್ವಚ್ಛತೆಯಿಂದ ಇದ್ದಾಗ ಇವಾಗ ನಮ್ಗಳು ಬ ನಮಗೂ ಬದುಕಲು ಅದು ಚೆನ್ನಾಗಿರುತ್ತೆ ಮತ್ತು ಇವಾಗ ಬೇರೆ ದೇಶ್ದ ಹೊರ ಹೊರ ದೇಶದಿಂದ ಎಲ್ಲ ಬಂದವ್ರಿಗೂ ನಮ್ಮ ದೇಶವು ಸುಂದರ್ವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಮತ್ತು ಮುಂಚೆಯೆಲ್ಲಾ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಬರೋಕಿನ್ನ ಮುಂಚೆ ವಿಜಯನಗರ ಎಂಪೈರು ಈ ಟೈಮಲೆಲ ಇದ್ದಾಗ ನಮ್ಮ ಭಾರತ ದೇಶ ತುಂಬ ಅತೀ ಸಾಹುಕಾರ ಅತೀ ರಿಚ್ ದೇಶ ಅಂತ ಕರೀತಾಯಿದ್ರು ಅವಾಗೆಲ್ಲ ಎಷ್ಟು ಸ್ವಚ್ವಾಗಿತ್ತು ನಮ್ಮ ದೇಶ ಎಷ್ಟು ಸುಂದರವಾಗಿತ್ತು ಅಂದರೆ ಅವಾಗ ಬಳ್ಳಾರಿ ಹೊಸ್ಪೇಟೆ ಹಂಪಿ ಇಲ್ಲೆಲ್ಲ ಆವಾಗಿನ ವಿಜಯನಗರ ಎಂಪೈರವರು ಆಂ ರಾಜರುಗುಳಗ್ ಅವಾಗಿದ್ದ ಕಾಲದಲ್ಲೆಲ್ಲ ಮಾರ್ಕೇಟು ಅಂದರೆ ಅವಾಗ ಇದು ನಡಿಯೋದು ಜಾತ್ರೆ ಅವಾಗೆಲ್ಲ ಚಿನ್ನ ವಜ್ರನೆಲ್ಲ ಸೇರಿನಲ್ಲಿ ಅಳ್ದು ಕೊಡೋರಂತೆ ಈ ರೀತಿ ನಮ್ಮ ದೇಶ ತುಂಬ ಆಡಂಬರದಿಂದ ವಜ್ರ ವೈಭವದಿಂದ ತುಂಬಿತ್ತು ಅಂತ ಹೇಳ್ಬೋದು ಆ ಅವಾಗ್ಲೂ ಕೂಡಾ ನಮ್ಮ ದೇಶ ಸ್ವಚ್ವಾಗಿತ್ತು ಆನಂತರ ನಮ್ಮ ದೇಶ ಬರ್ತಾ ಬರ್ತಾ ಬರ್ತಾ ಬರ್ತಾ ತುಂಬ ಜನಗಳು ಗಲೀಜು ಕಸವನ್ನು ಎಸೆಯಲು ಶುರು ಮಾಡಿದ್ರು ಅಲ್ಲಲ್ಲೆ ಬೇಕು ಬೇಕಾದ ಕಡೆಯೆಲ್ಲ ಈ ರೀತಿ ಬ ನಮ್ಮ ದೇಶ ತುಂಬ ಗಲೀಜಾಗಿ ಕಾಣಲು ಶುರುವಾಗಿತ್ತು ಅವಾಗ ನಮ್ಮ ಸರ್ಕಾರದವರು ಎಚ್ಚೆತ್ಕೊಂಡು ಸ್ವಚ್ ಭಾರತ್ ಅಭಿಯಾನವನ್ನು ಸ್ಟಾಟ್ ಮಾಡಿದ್ರು ಇದರಿಂದ ತುಂಬ ಉಪ್ಯೋಗ ಆಗುತ್ತೆ ಯಾಕೆಂದರೆ ಮುಂಚೆಯೆಲ್ಲ ನಾನು ಕೂಡಾ ಇವಾಗ ಚಿಪ್ಸ್ ಪ್ಯಾಕೆಟು ಬಿಸ್ಕೆಟ್ ಪ್ಯಾಕೆಟು ಈ ರೀತಿಯೆಲ್ಲ ತಿಂದು ನಾನು ನಾನು ಡಶ್ಟ್ಬಿನ್ಗೆ ಹಾಕ್ತಲೆ ಬಸ್ಸಲ್ಲೆ ಎಸೀತಿದ್ದೇ ರೋಡಲ್ಲಿ ಎಲ್ಲೆಲ್ಲೋ ಎಸೀತಿದ್ದೆ ಆಮೇಲೆ ನನಗು ಆಮೇಲೆ ಬುದ್ದಿ ಬಂದು ನನಗು ಯೋಚನೆ ಮಾಡಿದೆ ಈ ರೀತಿ ಮಾಡೋದು ತಪ್ಪು ಇವಾಗ ನಾನೊಬ್ಬ ನನ್ನ ನನ್ನ ನಾನೊಬ್ಬ ಬೇರೆಯವ್ರದು ಬಿಟ್ಟಾಕಿ ನಮ್ಮೊಬ್ಬ ನನಗ ಇಷ್ಟ್ ಪ್ಯಾಕೆಟ್ಗಳ್ನ ಈ ಥರಕ್ ವೆಶ್ಟ್ ಡ ಏನದು ಕವರ್ಗಳ್ನೆಲ ನಾನು ಡಶ್ಟ್ಬಿನಿಗೆ ಹಾಕೋದ್ ಬಿಟ್ಟು ನಾನು ಬೇರೆ ಆಚೆ ಎಸೆದ್ರೆ ಎಷ್ಟು ಗಲೀಜಾಗುತ್ತೆ ಅಂತ ನಾನು ಯೋಚನೆ ಮಾಡಿ ಆನಂತರ ನಾನು ಡಿಸೈಡ್ ಮಾಡಿದೆ ಯಾವುದೇ ಕಾರಣಕ್ಕು ನಾನು ಏನೇ ಆಗಲಿ ಇವಾಗ ಬಸ್ಸಲ್ಲೊಂದು ಚಿಪ್ಸ್ ಪ್ಯಾಕೆಟ್ ತಿಂದ್ರು ಆ ಪ್ಯಾಕೆಟ್ನ ನಾನು ಜೋಬ್ನಲ್ಲಿ ಇಟ್ಕೊಂತೀನಿ ಹೊರತು ನಾ ಬಸ್ಸಲ್ಲಿ ಮತ್ತು ಆಚೆ ಎಸಿಯೋಕ್ ಹೋಗುದಿಲ್ಲ ಯಾಕಂದರೆ ನಾನೊಬ್ಬ ಈ ಥರ ಮಾಡಿದ್ರೆ ನಾನೊಬ್ಬ ಪಾಠ ಕಲಿತ್ರು ಅದೆಷ್ಟೊ ಗಲೀಜು ಕಡಿಮೆ ಆಗುತ್ತೆ ಅಂತಂದೆ ಒಂದು ಅರ್ಥ ಆಯಿತು ಆದ್ರಿಂದ ಈ ರೀತಿ ನಾನು ಒಂದು ಶುರು ಮಾಡಿದೆ ನಂದು ಸ್ವಚ್ ಭಾರತ ಅಭಿಯಾನಕ್ಕೆ ನಾನು ಕೂಡ ಸಾತನ್ನು ಕೊಟ್ಟೆ ಅಂತ ಹೇಳ್ಬೋದು ಮತ್ತು ಸ್ವಚ್ ಭಾರತ್ ಅಭಿಯಾನವನ್ನು ಯಾವರೀತಿ ನಡೆಸ್ತಾರೆ ಅಂದರೆ ಇವಾಗ ಒಂದು ಗ್ರೂಪ್ಗಳ್ನ ಮಾಡ್ಕೊತಾರೆ ಕಾಲೇಜವರು ಇಲ್ಲ ಆಫೀಸವರು ಅವರದೆ ಒಂಥರ ಆ್ಯಕ್ಟಿವಿಟಿ ಥರ ನಡ್ಸಿ ಸ್ವಚ್ ಭಾರತ್ ಈ ರೀತಿಯೆಲ್ಲ ನಡೆಸ್ತಾರೆ ಈ ರೀತಿ ಮಾಡೋದು ಕೂಡ ತುಂಬ ಒಳ್ಳೇದು ಆದಷ್ಟು ಕಲ್ಯಾಣಿಗಳು ಕೆರೆಗಳು ಮತ್ತು ಸಮುದ್ರದತ್ತ ಪ್ಲ್ಯಾಸ್ಟಿಕ್ಗಳು ಈ ರೀತಿಗಳ್ನೆಲ್ಲ ಕ್ಲೀನ್ ಮಾಡ್ಕೊಬರ್ತಾರೆ ಇದು ಕೂಡ ಒಂದು ಒಳ್ಳೆಯಾ ಸುದ್ದಿ ಅಂತ ಹೇಳ್ಬೋದು ಮತ್ತು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ದೇಶ ಸ್ವಚ್ಛವಾಗಿದ್ದಷ್ಟು ನಮಗೆ ಖುಷಿ ಮತ್ತು ನಮ್ಮ ದೇಶ ಪ್ರಪಂಚದ ಎಲ್ಲ ದೇಶ ಮೀರಿಸಲು ಬೆಳೀಬೇಕಂತ ಈ ಕೆಲಸವನ್ನು ನಾವು ಮಾಡಲೇಬೇಕು ಯಾವತ್ತು ನಾವು ನಮ್ಮ ದೇಶದಲ್ಲಿ ಗಲೀಜನ್ನ ಮಾಡಬಾರ್ದು ಅಂತ ಈ ಸ್ವಚ್ ಭಾರತ್ ಅಭಿಯಾನವನ್ನು ಶುರು ಮಾಡಿದ್ದಾರೆ